ಆಂ ಹೇಳ್ರಪ್ಪ ಗೊಬ್ರದ ಅಂಗಡಿ ಮಾಲಿಕರೇ ಆಂ ನಮಗೆ ಏನಿಲ್ಲ ಜೋಳ ಬೇಕಾಗಿತ್ತು ಯಾವು ಅದಾವಪ್ಪ ಜೋಳ

ಹಾಂ ಹಾಂ ಹಾಂ ಹಾಂ ಹಾಂ ತು ಹೆಂಗಪ್ಪ ಒಂದು ಪ್ಯಾಕೆಟ್ ಅದು

ಹಾಂ ಹ್ಞೂ ಹಾಂ

ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಆಂ ಆಂ ಅಲ್ಲಪ್ಪ ಈ ಮತ್ತು ಈಗ ನಮ್ಮ ಜೋಳ ನೀನು ಕೊಟ್ಟಿದ್ದು ನಾವು ಹಾಕೀವೀ ಅದಕ್ಕೆ ಸ್ವಲ್ಪ ಜಿಗಿ ಬಂದಿದೆ ಯಾವ ಎಣ್ಣೆ ಹೊಡಿಬೋಕೂ ಆಂ ಆಂ ಆಂ ಹಾಂ ಹಾಂ ಹಾಂ ಹಾಂ ಹಾಂ

ಆಂ ಆಯಿತಪ್ಪ ಮತ್ತೆ ಇವಾಗ ಈಗ ಜಿಗಿ ಜಿಗಿ ಬಂದಿತ್ ನಮ್ಮ ಜೋಳಕ್ ಜಿಗಿ ಹಾಂ ಹಾಂ

ಆಯ್ತು ಆಯ್ತು ಆಯ್ತು ಅಷ್ಟೊಂದು ಬಂದ್ರೆ ಸಾಕಲ್ವಪ್ಪ ಹ್ಞೂ ಹ್ಞೂ ಸರಿ ಸರಿ ಸರಿ ಸರಿ ಹಾಂ ಸರಿ ಹಾಂ